ನಾನು ಅಮೇಝಾನಲ್ಲಿ ಬ್ಯಾಗ್ ತೊಗೊಂಡೆ ಅದು ಎಷ್ಟು ಅದ್ಬುತವಾಗಿತ್ತು ಗೊತ್ತ ತುಂಬ ಚೆನ್ನಾಗಿತ್ತು ಅದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ ಜಿಪ್ಸು ಬ್ಯಾಗ್ಸು ಆಮೇಲೆ ಅದರೊಳಗಡೆ ಇರುವಂಥ ಸ್ಟೆಪ್ ಬೈ ಸ್ಟೆಪ್ಪು ಜಿಪ್ಪುಗಳು ಆಮೇಲೆ ಊಟದ ಕ್ಯಾರಿಯರ್ ಇಟ್ಕೊಳೋದಿಕ್ಕೆ ಬಾಟಲ್ ಇಟ್ಕೊಳೋದಿಕ್ಕೆ ಬೇರೆ ಸಾಮಾನುಗಳ್ನ ಇಟ್ಕೊಳೋದಿಕ್ಕೆ ಎಷ್ಟು ಚೆನ್ನಾಗ್ ಕೊಟ್ಟಿದಾನೆ ಹ್ಯಾಂಡ್ ಬ್ಯಾಗನ್ನ ಅಂತಂದರೆ ತುಂಬ ಸಂತೋಷ ಆಯಿತು ಈ ಅಮೇಝಾನಿಂದ ಪ್ರಾಡಕ್ಟ್ ನಾನು ತೊಗೊಂಡು ತುಂಬ ಚೆನ್ನಾಗಿದೆ ಇಂಥ ಬ್ಯಾಗು ನಾವು ಎಲ್ಲೇ ಅಂಗಡಿಗಳಲ್ಲೋಗಿ ಶಾಪುಗಳಲ್ಲೋಗಲಿ ಏನೇ ಎಲ್ಲೇ ಹೋಗ್ಲಿ ನಾ ತೊಗೊಳೋದಕ್ಕಾಗ್ತಾಯಿರಲಿಲ್ಲ ನನಗೆ ಜಸ್ಟ್ ಆನ್ಲೈನಲ್ಲಿ ಕೂತ್ಕೊಂಡು ಅಮೇಝಾನಲ್ಲಿ ಬುಕ್ ಮಾಡಿದಕ್ಕೆ ಅದು ಪ್ರಾಡಕ್ಟು ತುಂಬ ಚೆನ್ನಾಗಿದೆ ನನಗೆ ಆ ಬ್ಯಾಗಲ್ಲಿ ನನಗೆಲ್ಲ ಥರ ಕ್ವಾಲಿಟಿಸು ಚೆನ್ನಾಗ್ ಇಷ್ಟ ಆಯಿತು ಅಂದರೆ ಅದನ್ನು ಬಳಸೋ ರೀತಿ ಆಗ್ಲಿ ಅದನ್ನು ತೋರಿಸ್ಕೊಳೋ ರೀತಿ ಆಗಲಿ ಅದು ಒಂದು ಆರು ತಿಂಗಳು ವರ್ಷ ಬರುವಂತನ್ನೋದು ನನಗೆ ಕನ್ಫರ್ಮ್ಮಾಯ್ತು ತುಂಬ ಚೆನ್ನಾಗಿದೆ ಬ್ಯಾಗು ನನಗೆ ಅದರಲ್ಲಿ ತೊಗೊಂಡಿರೋವಂಥದ್ರಲ್ಲಿ ನನ್ಗೇನು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಏನು ಇಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸುಮ ತುಂಬ ಅದ್ಬುತವಾಗಿದೆ ನೀನು ಕೂಡ ಇದೇ ಥರನೇ ನೀನು ಬ್ಯಾಗ್ ತೊಗೋ ಆದರೆ ಅಂದರೆ ಏನು ಗೊತ್ತ ನಾವಿವಾಗ ಎಲ್ಲಾ ಕಡೆನು ಕೇಳಿದ್ದು ಸೆಲೆಕ್ಷನ್ ನಮಿಗೆ ಸಿಗಲ್ಲ ನಾನು ಆದ್ರೆ ಹಾನ್ಲೈನಲ್ಲಿ ನಾವು ಅಮೇಝಾನಲ್ಲಿ ಬುಕ್ ಮಾಡಿದ್ರೆ ಯಾವ್ತರ ಯಾವ್ಕೆ ಅದರ ಕಲ್ಲರ್ ಬೇಕು ಯಾವ ಕ ಅದು ಯಾವ್ತರ ಬಣ್ಣ ಬೇಕು ಯಾವ ರೀತಿ ಈ ಥರ ಇರಬೇಕಾ ಚಿಕ್ಕದು ಬೇಕಾ ದೊಡ್ಡದು ಬೇಕಾ ಲಾ ಅಂದರೆ ಉದ್ದದು ಬೇಕಾ ಆಮೇಲೆ ಕುಳ್ಳಗಿರೋದು ಬೇಕಾ ಯಾವ್ತರದು ಬೇಕಾ ಬ್ಯಾಗಾದರು ನಾವು ತೊಗೊಳ್ಬೋದು ನಮಿಗೆ ಅನುಕೂಲಕ್ಕೆ ಸಿಕ್ಕಂತೆ ನಾವು ಆ ಥರದ್ರಲ್ಲಿ ಬ್ಯಾಗ್ ಸಿಗುತ್ತೆ